ಇತ್ತೀಚಿಗೆ ನಾನು ಅನುಭವಿಸಿದಂತೆ ಮೊಬೈಲ್ನ ಚಾರ್ಜರ್ ಬಗ್ಗೆ ಕೆಲವು ತೊಂದರೆಗಳನ್ನು ಅನುಭವಿಸ್ತಾ ಬಂದಿದ್ದೇವೆ ಅವು ಯಾವು ಅಂದರೆ ಚಾರ್ಜ್ ಆಗುತ್ತೆ ಆದರೆ ಆ ಚಾರ್ಜ್ ನಿಲ್ಲುವುದಿಲ್ಲ ಎರಡು ಅವರ್ ಅವರು ಹೇಳ್ತಾರೆ ಅಂಗಡಿ ಅವರು ಎರಡು ಅವರ್ ಚಾರ್ಜ್ ಮಾಡಿದರೆ ಸಾಕು ಡೇ ಫುಲ್ ಬರುತ್ತೆ ಸ್ಮಾರ್ಟ್ ಫೋನಲ್ಲಿ ಅಂತ ಹೇಳ್ತಾರೆ ಆದರೆ ನೀವು ಟೂ ಅವರ್ಸ್ ಅಲ್ಲ ಥ್ರೀ ಅವರ್ಸ್ ಅಲ್ಲ ನೈಟ್ ಫುಲ್ ಹಾಕಿದ್ರೂ ಸಹ ಯಾವುದೇ ರೀತಿಯ ಚಾರ್ಜಿಂಗಿಂದ ಉಪಯೋಗ ಆಗ್ತಾಯಿಲ್ಲ ಒನ್ ಅವರ್ ಟೂ ಅವರ್ ಥ್ರೀ ಅವರ್ಸಲ್ಲೇ ಕ್ಲೋಸ್ ನಾವು ನೆಟ್ ಆನ್ ಮಾಡಿದ್ರೆ ಅದು ಕ್ಲೋಸ್ ಆಗಿ ಬಿಡುತ್ತೆ ಚಾರ್ಜಿಂಗ್ ನಿಲ್ಲುವುದಿಲ್ಲ ಮೊಬೈಲ್ನಲ್ಲಿ ಆದ್ದರಿಂದ ಇತ್ತೀಚಿ ಇತ್ತೀಚಿನ ದಿನಗಳಲ್ಲಿ ಚಾರ್ಜ್ ಚಾರ್ಜರಿಂದ ಹಲವಾರು ತೊಂದರೆಗಳನ್ನು ಎಲ್ಲರೂ ನಾನೊಬ್ಬನೇ ಅಲ್ಲ ಎಲ್ಲರೂ ಅನುಭವಿಸ್ತಾ ಬಂದಿದ್ದೀವಿ ಸರಿಯಾಗಿ ಚಾರ್ಜ್ ಆಗೋದಿಲ್ಲ ಬ್ಯಾಟ್ರಿ ನಿಲ್ಲೋದಿಲ್ಲ ಬ್ಯಾಟ್ರಿ ಪಿಕಪ್ ಇರೋದಿಲ್ಲ ಚಾರ್ಜಿಂಗ್ ಅಲ್ಲಿ ಗಟ್ಟಿತನ ಇಲ್ಲ ಚಾರ್ಜರ್ ಎಷ್ಟೇ ನೀನು ಚಾರ್ಜ್ ಹಾಕಿದ್ರೂ ಒಂದಿನ ಸಹ ಚಾರ್ಜ್ ಸರಿಯಾಗಿ ಬರ್ತಾಯಿಲ್ಲ ಆ ಚಾರ್ಜಿಂಗ್ ಪ್ರೋಬ್ಲಮ್ಮೊ ಮೊಬೈಲ್ ಪ್ರೋಬ್ಲಮ್ಮೊ ಯಾವುದು ಅರ್ಥ ಆಗ್ತಾಯಿಲ್ಲ ಇದರಿಂದ ಒಂದು ನಾ ಮನಗಂಡಂತೆ ಒಂದು ದೊಡ್ಡ ಸಮಸ್ಯೆ ಏನು ಅಂದರೆ ಚಾರ್ಜರ್ದೇ ಫಾಲ್ಟ್ ಆಗಿದೆ ಮೊಬೈಲ್ ಚೆನ್ನಾಗಿರುತ್ತೆ ಇಪ್ಪತ್ತೆರಡು ಸಾವಿರ ಇಪ್ಪತ್ತೈದು ಸಾವಿರದ್ದು ಮೊಬೈಲ್ ತಗೊಬಂದು ಚಾರ್ಜರ್ ಇಂದ ನಾವು ಹಲವಾರು ತೊಂದರೆಗಳನ್ನು ಅನುಭವಿಸ್ತಾಯಿದ್ದೇವೆ ಚಾರ್ಜ್ ಸರಿಯಾಗಿ ಆಗದೇ ಇದ್ರೆ ಮೊಬೈಲ್ ಸರಿಯಾಗಿ ವರ್ಕ್ ಮಾಡಲ್ಲ ಇಂಟ್ರೆನೆಟ್ ಸರಿಯಾಗಿ ವರ್ಕ್ ಮಾಡಲ್ಲ ಯಾವುದೇ ಮೆಸ್ಸೇಜ್ ಕಳ್ಸೋಕ್ಕೆ ಆಗಲ್ಲ ಸರಿಯಾಗಿ ಸುಮ್ಮನೆ ಅದು ಬ್ರೌಸ್ ಆಗ್ತಾಯಿರುತ್ತೆ ಆದ್ದರಿಂದ ಇಲ್ಲಿ ಚಾರ್ಜ್ ಅನ್ನೋದು ಬಹಳ ತೊಂದರೆ ಸಮಸ್ಯೆ ಅನುಭವಿಸ್ತಾ ಎಲ್ಲ ಜನರು ಇದರ ಕಿರಿಕಿರಿಯನ್ನು ನೋಡ್ತಾಯಿದ್ದಾರೆ